ಹಲೋ ಹಲೋ ಸರ್ ನಮಸ್ಕಾರ ಸರ್ ಸರ್ ಕ್ಯಾಬವರಾ ನೀವು ಕ್ಯಾಬವರಾ ನೀವು ಹಾಂ ನಾನು ನಾನು ಟೂರಿಸ್ಟು ನಾನು ಕರ್ನಾಟಕದಲ್ಲಿ ಟೂರ್ ಪ್ಲೇಸಸನ್ನ ನೋಡಕೆ ಬಂದಿದ್ದೀನಿ ಸೋ ನಂಗೊಂದು ಹೋಮ್ಸ್ಟೇ ಬೇಕಿತ್ತು ಹಾಂ ಹೋಮ್ಸ್ಟೇ ನಂದು ಅದ್ ಮಲ್ಪೆ ಲೈಕ್ ಮಂಗಳೂರು ಹಾಂ ಉಡುಪಿ ಹೊರನಾಡು ಆಚೆ ಹಾಂ ಎಸ್ ಆ ಥರ ಹಾಂ ಆ ಥರ ಹೋಗಬೇಕು ಸರ್ ಹಾಂ ನನಗೆ ಅಲ್ಲೆಲ್ಲ ನನಗೆ ಅದು ಅದು ತುಂಬ ಹತ್ತಿರನು ಇರ್ಬೇಕು ಆ ಹೋಮ್ಸ್ಟೇ ಆ ನೇಚರ್ ಚೆನ್ನ ತುಂಬ ಎಫೆಕ್ಟಿವ್ ಆಗಿರಬೇಕು ನನ್ಗೆ ಅಲ್ಲಿ ಫುಡ್ ಕಲ್ಚರ್ ತುಂಬ ಇಷ್ಟ ಆಗಬೇಕು ದೆನ್ ನನ್ನ ನನಗೆ ಅಲ್ಲಿ ಸರ್ವ್ ಮಾಡೋದು ಮತ್ತೆ ಅಲ್ಲಿ ತು ಅದು ನಮಗೆ ಪಾಕೆಟ್ ಫ್ರೆಂಡ್ಲಿ ಆಗಿರಬೇಕು ಹಾಂ ಎಸ್ ಹಾಂ

ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಹ್ಞೂ ಹ್ಞೂ ಹಾಂ ಓ ಹಾಂ ಹಾಂ

ಹಾಂ ಹಾಂ ಹಾಂ ಹಾಂ ಓಕೆ ಮ್ಯಾಮ್ ಓಕೆ ಮ್ಯಾಮ್ ನಾನು ನಾಳೆ ಬರ್ತೀನಿ ಮ್ಯಾಮ್ ನನ್ನನ್ನ ಕರ್ಕೊಂಡು ಹೋಗಿ ಹಾಂ ಹೋಮ್ಸ್ಟೇ ಹಾಂ ಮ್ಯಾಮ್ ಅಂದರೆ ಅಲ್ಲಿ ಆ ಹೋಮ್ಸ್ಟೇಯಲ್ಲಿ ಹತ್ತಿರ ಇರೋ ಪ್ಲೇಸಸ್ ಎಲ್ಲ ನೋಡ್ತೀನಿ ನನ್ನ ಟೈಮಿಗೇನಾದ್ರೂ ಅಡ್ಜಸ್ಟ್ ಆದರೆ ನನ್ನ ಟೈಮಿನ್ನು ಟೈಮ್ ಲಿಮಿಟಿಗಿಂತ ಕಡ್ಮೆ ಆದರೆ ನಾನು ಬೇರೆ ಪ್ಲೇಸಸ್ಸಿಗೆ ನಾನು ನಿಮ್ಮತ್ತಿರ ಇನ್ಫಾರ್ಮೇಷನ್ ಕೇಳ್ತಿನಿ ಮ್ಯಾಮ್ ಹಾಂ ಅಲ್ಲಿ ನೀವು ಹಾಂ ಓಕೆ ಓಕೆ

ಲೈಕ್ ಫಾರ್ ನಾನು ಪರ್ ಡೇ ಉಳ್ಕೋತೀನಿ ಅಂದರೆ ನನಗೆ ಒನ್ ಫೈವ್ ಹಂಡ್ರೆಡು ಒನ್ ಥೌಸಂಡ್ ಒಳ್ಗಡೇ ಇರಬೇಕು

ಹಾಂ ಓಕೆ

ಓಕೆ ಮ್ಯಾಮ್ ಥ್ಯಾಂಕ್ ಯು

ಓಕ್ಕೆ